ಜಿಲ್ಲೆಯಲ್ಲಿ ಬದಲಾವಣೆಯನ್ನು ತಂದ ಕೋಲಾರ ಜಿಲ್ಲೆಯಲ್ಲಿರುವ ಕೆಲವು ಸ್ಥಳೀಯ ದತ್ತಿ ಸಂಸ್ಥೆಗಳು ಅಥವಾ ಸಮುದಾಯ ಸಂಸ್ಥೆಗಳು ಯಾವುವು ಇವು ಯಾವ ಉದ್ದೇಶಗಳಿಗೆ ಬೆಂಬಲ ನೀಡುತ್ತವೆ ನೀವು ಸಮುದಾಯದಲ್ಲಿ ಸಕಾರಾತ್ಮಕ ಪ್ರಭಾವವನ್ನು ಹೇಗೆ ಉಂಟು ಮಾಡುತ್ತೀವಿ ತ್ತೇವೆ ಹತ್ತಿರದಲ್ಲಿ ಯಾವುದಾದರೂ ವೃದ್ಧಾಶ್ರಮ ಅನಾಥಾಶ್ರಮಗಳಿಗೆ ವಸತಿ ರಹಿತ ಕುಟುಂಬಗಳ ಸಂಖ್ಯೆ ಹೆಚ್ಚುತ್ತಿದೆ ದತ್ತಿ ಸಮುದಾಯ ಸಂಖ್ಯೆಯ ಉದ್ದೇಶ ಸಮಾಜದ ಸಮಗ್ರ ಬೆಳವಣಿಗೆ ಕ್ರಿಯಾ ಯೋಜನೆಗಳು ಬುದ್ಧ ಗ್ರಾಮೀಣ ಅಭಿವೃದ್ಧಿ ಸಮಾಜ ಭಾಗ್ಯಜ್ಯೋತಿ ಗ್ರಾಮೀಣಾಭಿವೃದ್ಧಿ ಸಮಾಜ ಕೋಲಾರ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಅನೇಕ ಸಮುದಾಯಗಳು ಕಂಡು ಬರುತ್ತದೆ ಹಿಂದುಳಿದ ವರ್ಗದ ಸ್ ಆಯೋಗಗಳು ದಲಿತರು ಅನೇಕ ರೀತಿಯಾದಂತಹ ಜನಾಂಗಗಳು ಕಂಡು ಬರುತ್ತವೆ ಅನಾಥಾಶ್ರಮಗಳು ಇದ್ದಾವೆ ವೃದ್ಧಾಶ್ರಮಗಳು ಇದ್ದಾವೆ ಆದರೆ ಕೋಲಾರವು ಕೋಲಾರ ಜಿಲ್ಲೆಯು ಬದಲಾವಣೆಯನ್ನು ಕಾಣಬೇಕಿದೆ ಅತಿ ಹೆಚ್ಚು ಸುಧಾರಣೆಗಳು ಆಗಬೇಕಾಗಿದೆ